ಸಾಹಿತ್ಯ ಕಾವ್ಯ ಮತ್ತು ಇತರೆ ಕಲಾಕೃತಿ ಅಭಿವೃದ್ಧಿಗಳಲ್ಲಿ ಕನ್ನಡ ಭಾಷೆಯ ತುಂಬ ಸುಲಭವಾಗಿ ಮಾತನಾಡುತ್ತಾರೆ ಮತ್ತು ಸರಳತೆ ವಿನಯತೆಯಿಂದ ತುಂಬ ಮತ್ತು ನಮಗೆ ಅವರಿಗೆ ಹೋಲಿಸಿದರೆ ಸ್ಪಷ್ಟವಾಗಿ ಮಾತನಾಡುತ್ತಾರೆ ಮತ್ತು ಅವರಿಂದ ಒಳ್ಳೊಳ್ಳೆ ಸಾಹಿತ್ಯ ಕೇಳ ಕೇಳಲಿಕ್ಕೆ ತುಂಬ ತುಂಬಾ ಇಷ್ಟ ಆಗುತ್ತದೆ ನಮ್ಮ ದೇಶದಲ್ಲಿ ಅವರು ಬಗ್ಗೆ ಏನು ಮಾತನಾಡಿದರೂ ಕಡಿಮೆಯೇ ಸಾಹಿತ್ಯ ಮತ್ತು ಕಲೆ ಅಂದರೆ ನಮ್ಮ ದೇಶದ ಜನರಿಗೆ ಕೇಳಲು ತುಂಬ ಇಂಪಾಗಿ ಇರ್ತದೆ